ನಂದು ಗುರಿ ಏನಿದೆ ಅಂದ್ರೆ ಡಾಕ್ಟರ್ ನನಗ ಯಾಕಂದ್ರೆ ನನಗೆ ಸಣ್ಣಿಂದ ಹಿಡಿದು ಅದು ಆಸೆ ಇತ್ತು ಸಣ್ಣಂದಾಗಿ ಏನಿತ್ತು ಅಂದ್ರೆ ಸುಮುಕ್ ಜ ಡಾಕ್ಟರ್ ಆದಾರಾ ಚೆಂದ ಕಾಣ್ತಾರ ಅದು ಇದು ಆಸೆ ಇತ್ತು ಖರೆ ಈಗ ಏನಿದೆ ಅಂದ್ರೆ ಇಂಡಿಯಾಕ ಏನು ಅಂದರೆ ಹೆಚ್ಚಿನ ಡಾಕ್ಟರ್ಸ್ ಬೇಕಾಗಿದೆ ಈಗ ರೀ ಈಗ ರೀಸೆಂಟ್ಲಿ ಏನಾಗಿದೆ ಅಂತಾರೆ ಕೊರೋನಾ ಬಂದು ತೋಲ್ ಡಾಕ್ಟರ್ಸು ಹೆಲ್ಪ್ ಮಾಡ್ಯಾರ ಹಾಗೆ ಅಂಥ ಸಿಚುಯೇಷನ್ದಾಗ ಏನಾಯ್ತಂದ್ರೆ ಡಾಕ್ಟರ್ಸು ತೋಲ್ ಬೇಕಾಗ್ತಾರ ಈಗ ಒಂದು ಹಳ್ಳಿ ಅದ ಅಂದರೆ ಅಲ್ಲಿ ಎಂಥ ಸಂತ ಅಂದರೆ ಹಳ್ಳಿಗಳದಾಗ ಡಾಕ್ಟರ್ಸು ಜಲ್ದಿ ಸಿಗಲ್ಲರೂ ಅಲ್ಲಿ ಅಲ್ಲಿ ಡಾಕ್ಟರ್ಸ್ ನಡುವೆ ಡಾಕ್ಟರ್ಸು ಬೇಕೆಂದರೆ ನಾವು ದೂರ ದೂರ ಹೋಗ್ಬೇಕಾಯ್ತದ ಅದರ ಸಲಕ್ಕ ಏನಾಗ್ತದ ಅಂತಂದರೆ ಅವರೂ ಆರಾಮ ಇಲ್ಲದೇ ಹೋದರೂ ಭೀ ತೋರ್ಸ್ಕೊಮಲ್ಲೆವು ಇಂಡಿಯಾಕೆ ಏನಿದೆ ಡಾಕ್ಟರ್ಸ್ ತೋಲ್ ಹೆಚ್ಚಿಗೆ ಬೇಕ್ಯಾವ ನನಗೆ ನಂದು ಡಾಕ್ಟರ್ ಆಗೋ ಪ್ರೇರಣೆ ಏನಂದರೆ ಇಲ್ಲಿ ನಮ್ಮ ನಮ್ದು ಏರಿಯಾದಾಗ ಒಬ್ಬರು ಡಾಕ್ಟ್ರ್ ಅರ ಅವ್ರ ಹೆಸ್ರು ಏನಿದೆ ಅಂದರೆ ಡಾಕ್ಟರ್ ರಾಜ್ ಶೇಖರ್ ಲಕ್ ಶೆಟ್ಟಿ ಅದು ಅವ್ರ ಹೆಸರು ಆದರ್ಸೆ ಅವರು ಏನಿದೆ ಅಂದ್ರೆ ನನ್ನದು ಪ್ರೇರಣೆ ಅರ ಅವರು ಒಂದ್ಸಲ ನಾನು ಸಣ್ಣಂದಾಗ ನನಗೆ ಆರಾಮ ಇಲ್ಲದಾಗ ಏನು ಮಾಡಿದರು ಅಂದ್ರೆ ನನಗೆ ಆರಾಮ ಮಾಡ್ಯಾರ ಅವರು ಆರಾಮ ಮಾಡ್ಯಾರ ನಮ್ಮದು ಫ್ಯಾಮಿಲಿದಾಗ ಯಾರಿಗೆ ಭೀ ಆರಾಮ್ ಇಲ್ಲಂದ್ರೆ ಅವರೇ ಇದು ಮಾಡ್ತಾರ ಅದರ ಸಲಿಂದ ಏನಿದೆ ಅಂತಂದ್ರೆ ಅವತ್ತು ಫ್ಯಾಮಿಲಿದಾಗ ಏನು ಭೀ ಯಾರಿಗೆ ಭೀ ಆರಾಮ ಇರಲಿ ಏನು ಭೀ ಆಗಲಿ ಅವರು ಚೆಂದನೆ ಗೋಲಿ ಕೊಡ್ತಾರ ಚೆಂದ ಎಲ್ಲ ಇದು ಮಾಡ್ತಾರೆ ಕೇರ್ ಮಾಡ್ತಾರೆ ಅದರ ಸಲಿಂದ ನನ್ನದು ನನ್ನದು ಗುರಿ ಏನಾಗಿತ್ತಂದರೆ ಡಾಕ್ಟರ್ ಆಗ್ಬೇಕು ಡಾಕ್ಟರ್ ಆಗಬೇಕಂತದ ಮತ್ತು ಡಾಕ್ಟ್ರ್ಗಳು ಡಾಕ್ಟರ್ಗಳು ತೋಲ್ ಕಷ್ಟಪಟ್ಟು ಇದು ಕೆಲಸ ಮಾಡ್ತಾರೆ ಅದು ಅವರಿಗೆ ಅವ್ರಿಗೆ ಏನು ಇರುತ್ತೆಂದರೆ ಒಂದು ಪೇಶೆಂಟಿಗೆ ಬಚಾಯಿಸ್ಬೇಕಪ್ಪ ಈಗ ನನ್ನದು ಕೆಲಸ ನಾವು ಒಂದು ಪೇಶೆಂಟಿಗೆ ಹೆಲ್ಪ್ ಮಾಡಿದ್ರೆ ಅವರು ಜಿಂದಗಿ ಮುಂದಕ್ಕೆ ಹೋಗ್ತದ ಈಗ ಒಂದು ಅಂತಂದರೆ ಅವ ಏಸ್ ವರ್ಷದ್ದು ಕುಡಿದರು ಭೀ ಡಾಕ್ಟರ್ ಬಳಿಗೆ ಹೋಗಿ ಆಪ್ರೇಷನ್ ಮಾಡ್ಸ್ಕೊಂಡು ಬಂದ್ರೆ ಅವ ಜಿಂದಗಿ ನೋಡ್ತಾನ ಅಂದರ್ಸ್ ಮತ್ತು ಆಗ ಇಲ್ಲ ಅಂತಂದರೆ ಅವತ್ತು

ಇದು ಏನಾಯ್ತದೆ ಅಂತಂದರೆ ಅವ ಯಾರಿಗೆ ಭೀ ಆರಾಮ ಇಲ್ಲ ಅಂತಂದರೆ ಅವ್ರು ಇದಕ್ಕೆ ಹೋಗ್ತಾರ ಒಂದು ಜಿಂದಗಿದಾಗ ಒಂದು ಒಬ್ರಿಗೆ ಬ್ಯಾರಿಯರಿಗೆ ಒಬ್ರು ಒಂದು ಪ್ರೇರಣೆಯಾಗಿರ್ತಿವಿ ಈಗ ಡಾಕ್ಟರ್ ಆಗಿದ್ದೇವಂದ್ರೆ ಮನ್ಯಾಗ ಭೀ ತೋಲ್ ಇಜ್ಜತ್ ಇರ್ತದ ಎಲ್ಲ ಇರ್ತದ ಈಗ ನನ್ನ ಮಗ ಡಾಕ್ಟರ್ ಅದನಪ್ಪ ನನ್ನ ಮಗಳು ಡಾಕ್ಟರ್ ಅದಾಳಪ್ಪ ಅಂತಂತಾರ ಈಗ ಡಾಕ್ಟರ್ಗಳು ಹೆಂಗಿರ್ತದೆ ಅಂತಂದರೆ ಡಾಕ್ಟರು ಅಂತಂದರೆ ಒಂದು ಸಮಾಜದಾಗ ಭೀ ಇಜ್ಜತ್ ಇರ್ತದೆ ಎಲ್ಲ ಇರ್ತದೆ ಆ ಡಾಕ್ಟರ್ಗಳು ಇನ್ನೊಬ್ರದ್ದು ಜಿಂದಗಿ ಬಚಾಸ್ತರ ಮತ್ತು ಆ ಡಾಕ್ಟರ್ಗಳ್ದು ಒಂದು ಮಾತು ತುಂಬ ತೋಲ್ ಇಂಪಾರ್ಟೆಂಟ್ ಇರ್ತವೆ ಅದರ ಸಲಿಂದು ಡಾಕ್ಟರು ಡಾಕ್ಟರ್ ಆಗಬೇಕು ಅಂತ ನನ್ನ ಕನ್ಸಿದ ಡಾಕ್ಟರ್ ಆದ್ರೆ ಏನಿದೆ ಅಂದ್ರೆ ಒಳ್ಳೆಯದು ಒಳ್ಳೆ ಇಜ್ಜತ್ ಭೀ ಸಿಗ್ತದೆ ಮತ್ತು ಒಳ್ಳೆ ರೊಕ್ಕ ಭೀ ಸಿಗ್ತದೆ ಮತ್ತೆ ಗೌರ್ಮೆಂಟ್ ಡಾಕ್ಟರ್ಗಳಿಗೆ ಒಳ್ಳೆಯದು ರೊಕ್ಕದ್ದು ಎಲ್ಲ ಇದು ಇರ್ತದೆ ಡಾಕ್ಟರ್ಗಳು ಒಬ್ರದ್ದು ಜಿಂದಗಿ ಬಚಾಯಿಸ್ಬೇಕಂದ್ರ ತೋಲ್ ಕಷ್ಟ ಪಡ್ತಾರ ಅವರು ಯಾರು ಭೀ ಈಗ ಹಾರ್ಟು ಏನು ಭೀ ಪ್ರಾಬ್ಲಮ್ ಆಯಿತು ಅಂತಂದರೆ ಡಾಕ್ಟರ್ಗಳು ಅವ್ರದ್ದು ಇದು ಮಾಡಿ ಅವ್ರು ತೋಲ್ ಕಷ್ಟಪಟ್ಟು ಏನು ಮಾಡ್ತಾರೆ ಅಂತಂದರೆ ಡಾಕ್ಟ್ರ್ಗಳು ಅವ್ರ್ದು ಇದು ಮಾಡಿ ಆಪ್ರೇಷನ್ ಮಾಡಿ ಅವ್ರಿಗೆಲ್ಲ ಮಾಡಿ ಠೀಕ್ ಮಾಡ್ತಾರೆ ಒಂದು ಆ್ಯಕ್ಸಿಡೆಂಟ್ ಆಯ್ತು ಅಂದರೂ ಭೀ ಆನ್ ದ ಸ್ಪಾಟ್ ಡಾಕ್ಟರ್ ಬಳಿಕ ಹೋದ್ರೆ ಅವರು ಎಲ್ಲ ಮಾಡಿ ಠೀಕ್ ಮಾಡ್ಯಾಕ್ತಾರ